ನಮ್ಮ ಮೈಸೂರು ಬಗ್ಗೆ ಹೇಳಬೇಕೆಂದ್ರೆ ತುಂಬನೇ ಇದೆ ತುಂಬನೇ ಖುಷಿಯಾಗುತ್ತೆ ನಾನು ನಮ್ಮೂರು ಮೈಸೂರು ಸೊ ನಮ್ಮ ಮೈಸೂರು ಬಗ್ಗೆ ಹೇಳ್ಬೇಕೆಂದ್ರೆ ತುಂಬನೇ ಹೇಳೋಕ್ಕಾಗದೇ ಇರೋಷ್ಟು ಇದೆ ಯಾಕೆಂದ್ರೆ ದಸರಾ ಅಲ್ಲಿ ನಡೆಯೋ ನಾವು ಹಬ್ಬ ಮಾಡೋ ದೀಪಾವಳಿ ಸಂಕ್ರಾಂತಿ ಎಲ್ಲ ತುಂಬ ಹಬ್ಬಗಳು ತುಂಬ ವಿಶೇಷವಾಗಿರುತ್ತೆ ಅದರಲ್ಲಿ ದಸರಾ ಮಾತ್ರ ತುಂಬನೇ ಚೆನ್ನಾಗಿರುತ್ತೆ ದಸರಾ ದಸರಾದಲ್ಲಿ ಹೇಳ್ಬೇಕೆಂದ್ರೆ ತುಂಬನೇ ಖುಷಿಯಾಗುತ್ತೆ ದಸರಾ ನೋಡ್ಬೇಕೆಂದ್ರೆ ಮೈಸೂರಲ್ಲಿ ನಮ್ಮ ಮೈಸೂರಲ್ಲಿ ದಸರಾ ನೋಡ್ಬೇಕೆಂದ್ರೆ ತುಂಬ ಹೊರಗಡೆಯಿಂದೆಲ್ಲ ತುಂಬ ಜನ ಬರ್ತಾರೆ ಬೆಂಗಳೂರಿಂದೆಲ್ಲ ಬರ್ತಾರೆ ತುಂಬನೇ ಖುಷಿಯಾಗುತ್ತೆ ಆಗ ನಾವು ನಮ್ಮ ಮೈಸೂರು ಎಷ್ಟು ಹೆಮ್ಮೆ ಅಂತ ನಮಗೆ ದೀಪಾವಳಿ ಹಬ್ಬ ಬಗ್ಗೆ ಎಲ್ಲ ಹೇಳ್ಬೇಕೆಂದ್ರೆ ನಮಗೆ ಯುಗಾದಿ ಗ್ರ್ಯಾಂಡು ಯುಗಾದಿ ಹೇಳ್ಬೇಕೆಂದ್ರೆ ನಾವು ಹೊಸ ವರ್ಷ ಅಂತ ಯುಗಾದಿಯೇ ಮಾಡೋದು ನಾವು ಹೊಸ ವರ್ಷ ಪ ನ್ಯೂ ಇಯರ್ ಅಂತ ಹೇಳ್ತಾರೆ ಆದರೆ ನಾವು ಯುಗಾದಿಗೆ ಮಾಡೋದು ಯಾಕೆಂದ್ರೆ ನಮಗೆ ತುಂಬನೇ ಖುಷಿಯಾಗುತ್ತೆ ಯುಗಾದಿ ಅದು ಹೊಸ ವರ್ಷ ನಮಗೆ ಆವಾಗ ತುಂಬನೇ ಚೆನ್ನಾಗಿರುತ್ತೆ ದೀಪಾವಳಿ ಎಲ್ಲ ಚೆನ್ನಾಗಿರುತ್ತೆ ಎಲ್ಲ ಇದು ಮ ಮೈಸೂರು ಬಗ್ಗೆ ಹೇಳ್ಬೇಕಂದ್ರೆ ದಸರಾದಲ್ಲಿ ದಸರಾ ನೋಡೋಕ್ಕೆ ಹೋದಾಗ ತುಂಬನೇ ಖುಷಿಯಾಗುತ್ತೆ ಎಕ್ಸಿಮಿಷನ್ ಇರುತ್ತೆ ಝೂ ಅದು ಎಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ ತುಂಬನೇ ಖುಷಿಯಾಗುತ್ತೆ ಲೈಟಿಂಗ್ಸ್ ನೋಡ್ದಾಗ ಸಂಜೆ ಟೈಮ್ಲಿ ಲೈಟಿಂಗ್ಸ್ ನೋಡೋಕ್ಕೆ ಹೋದಾಗ ತುಂಬನೇ ಖುಷಿಯಾಗುತ್ತೆ ಯಾಕೆಂದ್ರೆ ಬೇರೆ ಕಡೆಯಿಂದೆಲ್ಲ ಜನ ಬಂದಿರ್ತಾರೆ ನಮ್ಮ ಊರು ನಮ್ಗೆ ಹೆಮ್ಮೆ ತುಂಬನೇ ಖುಷಿಯಾಗುತ್ತೆ ಮೈಸೂರು ಬಗ್ಗೆ ಹೇಳ್ಬೇಕಂದ್ರೆ ಎಕ್ಸಮಿಷನಲ್ಲಿ ಚಿಲ್ಡ್ರೆನ್ಸ್ ಎಲ್ಲ ಆಟಾಡ್ತಿರ್ತಾರೆ ಎಷ್ಟು ಖುಷಿಯಾಗುತ್ತೆ ಅಂದರೆ ತುಂಬನೇ ಖುಷಿಯಾಗುತ್ತೆ ನಮ್ಮ ಲೈಟಿಂಗ್ಸ್ ಮೈಸೂರಲ್ಲಿ ಮೂರು ತ್ರಿ ಮಂತ್ಸ್ ಏನೋ ಇರುತ್ತೆ ಮೂರು ತಿಂಗ್ಳವರೆಗೂ ಇರುತ್ತೆ ಹೊರ್ಗಡೆಯಿಂದ ಎಲ್ಲ ಜನ ಬರೋದು ದಸರಾ ಹೋಗೊ ದಸರಾ ನೋಡೋಕ್ಕೆ ದಸರಾ ನಡಿಬೇಕಾರೆ ಎಷ್ಟು ಜನ ಎಷ್ಟು ಜನ ಅಂದರೆ ತುಂಬ ಜನ ಇರ್ತಾರೆ ಮಾತ್ರ ದಸರಾ ನಮಗೆ ತುಂಬನೇ ಚೆನ್ನಾಗಿರುತ್ತೆ ನೋಡೋದಕ್ಕೆ ಲೈಟಿಂಗ್ಸ್ ನೋಡೋದಕ್ಕೆ ದಸರಾಗೋಸ್ಕರ ಕಾಯ್ತಿರ್ತೀವಿ ದಸರಾ ಬರೋ ಹತ್ರತ್ರ ಅಂತೂ ತುಂಬ ಕಾಯ್ತಿರ್ತೀವಿ ತುಂಬನೇ ಹೆಮ್ಮೆಯಾಗುತ್ತೆ ನಮಗೆ ದಸರಾ ಅಂದರೆ ಲೈಟಿಂಗ್ಸ್ಗಳು ಮಕ್ಳು ಎಲ್ಲ ಭರತನಾಟ್ಯ ಮಾಡೋದು ಅಲ್ಲಿ ಬರೋವಂಥ ಚಿತ್ರಗಳು ತುಂಬನೇ ಚೆನ್ನಾಗಿರುತ್ತೆ ಮಾತ್ರ ಅಲ್ಲಿ ಡ್ಯಾನ್ಸ್ ಮಾಡ್ತಾರೆ ತುಂಬನೇ ಖುಷಿಯಾಗುತ್ತೆ ಎಲ್ಲ ಥರ ತುಂಬನೇ ಗ್ರ್ಯಾಂಡಾಗಿ ನಮ್ಮ ಮೈಸೂರಲ್ಲಿ ಅದನ್ನೇ ಸೆಲೆಬ್ರೇಟ್ ಮಾಡೋದು ಆಮೇಲೆ ಫ್ಲವರ್ ಶೋ ಅಂತೆಲ್ಲ ಇರುತ್ತೆ ಫ್ಲವರ್ ಶೋ ಇನ್ನು ತುಂಬ ಚೆನ್ನಾಗಿರುತ್ತೆ ತ್ರೀ ಡೇಸ್ ಮೂರು ದಿನ ಇರುತ್ತೆ ಫ್ಲವರ್ ಶೋಗೆ ಹೋಗ್ಬೇಕು ತುಂಬನೇ ಚೆನ್ನಾಗಿರುತ್ತೆ ಮಾತ್ರ ಅಲ್ಲಿಗೆ ಎಕ್ಸಮಿಷನಲ್ಲಿ ಚಿಲ್ಡ್ರೆನ್ಸ್ ಆಟಾಡ್ಬೋದು ದೊಡ್ಡೋರು ಇನ್ನು ಎಲ್ಲ ನೋಡ್ತಿರ್ತಾರೆ ತುಂಬನೇ ಚೆನ್ನಾಗಿರುತ್ತೆ ಮಾತ್ರ ಮೈಸೂರಲ್ಲಿ ಲೈಟಿಂಗ್ಸ್ ಅಂತೂ ಹೇಳೋಹಾಗೇ ಇಲ್ಲ ತುಂಬನೇ ಚೆನ್ನಾಗಿರುತ್ತೆ ಲೈಟಿಂಗ್ಸ್ ಎಲ್ಲ ನೈಟ್ ಟೈಮ್ ನೋಡೋಕ್ಕೆ ಹೋಗ್ತೀವಿ ನಾವು ಲೈಟ್ ನೈಟ್ ಟೈಮ್ ತುಂಬನೇ ಚೆನ್ನಾಗಿರುತ್ತೆ ಯಾಕೆಂದ್ರೆ ಅರಮನೆ ಹತ್ರ ಎಲ್ಲ ಲೈಟಿಂಗ್ಸ್ ಹಾಕಿರ್ತಾರೆ ಆಮೇಲೆ ಆನೆಗಳೆಲ್ಲ ಇರುತ್ತೆ ನಾವು ಅಲ್ಲಿ ಹಿಂದುಗಡೆ ಬ್ಯಾಕ್ ಸೈಡ್ ಇದೆ ಅರಮನೆಯಿಂದ ಅಲ್ಲಿ ಆನೆಗಳೆಲ್ಲ ಇರುತ್ತೆ ದಸರಾ ಮುಗಿದು ಎರಡು ಟು ಡೇಸ್ ಎರಡು ದಿನ ಇರುತ್ತೆ ಆಮೇಲೆ ತುಂಬನೇ ಚೆನ್ನಾಗಿರುತ್ತೆ ಅಲ್ಲೆಲ್ಲ ಹೋಗಿ ನೋಡೋಕ್ಕೆ ದಸರಾದಲ್ಲಿ ಆನೆಗಳು ನೋಡೋಕ್ಕಂತೂ ತುಂಬನೇ ಖುಷಿಯಾಗುತ್ತೆ ಚಾಮುಂಡೇಶ್ವರಿ ದೇವರೆಲ್ಲ ತರ್ತಾರೆ ಅದೆಲ್ಲ ತುಂಬನೇ ಖುಷಿಯಾಗುತ್ತೆ ಇನ್ನು ಹಬ್ಬದ ಬಗ್ಗೆ ಹೇಳ್ಬೇಕು ಅಂದರೆ ಹಬ್ಬದಲ್ಲಿ ವಿಶೇಷ ಎಲ್ಲ ವೆಜ್ ಮಾಡ್ತಾರೆ ಚೆನ್ನಾಗಿರುತ್ತೆ ವೆಜ್ ಮಾಡಿ ಹಬ್ಬ ಎಲ್ಲ ಸೆಲೆಬ್ರೇಟ್ ಮಾಡಿ ನಾವು ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ ನಾವು ಗ್ರ್ಯಾಂಡ್ ಮಾಡ್ತೀವಿ ಯುಗಾದಿನ್ನ ಸೊ ನಮಗೆ ಯುಗಾದಿ ಅಂದರೆ ಫೆವ್ರೇಟು ಯುಗಾದಿ ಅಲ್ಲಿ ಏನಂದ್ರೆ ಮಾಮೂಲಿ ಮನೆಯಲ್ಲಿ ಅಡುಗೆ ಅದು ಇದು ಮಾಡಿ ಹಬ್ಬ ಎಲ್ಲ ಮಾಡಿ ತುಂಬನೇ ಚನ್ನಾಗಿರುತ್ತೆ ಟೆಂಪಲ್ ದೇವಸ್ಥಾನಕ್ಕೆಲ್ಲ ಹೋಗ್ತೀವಿ ದೇವಸ್ಥಾನಕ್ಕೆಲ್ಲ ಹೋಗಿ ಪೇರೆಂಟ್ಸ್ ಜೊತೆಯಲ್ಲೇ ದೇವಸ್ಥಾನಕ್ಕೆ ಹೋಗ್ತೀವಿ ಆಮೇಲೆ ಈ ಲೈಟಿಂಗ್ಸ್ ದಸರಾ ಬಂದಾಗ ಲೈಟಿಂಗ್ಸ್ ಎಲ್ಲ ನೋಡೋದಕ್ಕೆ ಸಿಸ್ಟರು ಪೇರೆಂಟ್ಸ್ ಎಲ್ಲ ಇರ್ತಾರೆ ತುಂಬನೇ ಖುಷಿಯಾಗುತ್ತೆ ಅವ್ರ ಜೊತೆ ಎಲ್ಲ ಹೋಗೋಕ್ಕೆ ಹಾಗೆ ಫ್ಯಾಮಿಲಿ ಎಲ್ಲ ಇರ್ತಾರೆ ತುಂಬನೇ ಖುಷಿಯಾಗುತ್ತೆ ಎಲ್ಲರ ಜೊತೆ ಹೋಗೋಕ್ಕೆ ಹೇಳ್ಬೇಕಂದ್ರೆ ನಮ್ಮ ಹಬ್ಬಗಳಲ್ಲಿ ಕನ್ನಡ ಹಬ್ಬಗಳಲ್ಲಿ ಎಲ್ಲ ಕು ಈ ಬೇರೆ ಕಡೆಯಿಂದೆಲ್ಲ ಬರ್ತಾರೆ ಈ ಕಡೆ ತುಂಬನೇ ಖುಷಿಯಾಗುತ್ತೆ ದಸರಾ ನೋಡೋದಕ್ಕಂತೂ ಬರ್ತಾರೆ ಅದೊಂದು ತುಂಬನೇ ಖುಷಿಯಾಗೋದು ಅಂದರೆ ನಾವು ದಸರಾ ನೋಡೋದಕ್ಕೆಲ್ಲ ಹೋಗ್ತೀವಿ ತುಂಬನೇ ಚೆನ್ನಾಗಿರುತ್ತೆ ಬೆಟ್ಟ ಅಲ್ಲಿ ಇಲ್ಲಿ ಎಲ್ಲ ಹೋಗ್ತೀವಿ ದಸರಾ ಟೈಮಲ್ಲಿ ಎಲ್ಲ ಕಡೆ ಮೈಸೂರಲ್ಲಿ ಓಡಾಡೋದಕ್ಕೆ ತುಂಬನೇ ಖುಷಿಯಾಗುತ್ತೆ ಯಾಕೆಂದ್ರೆ ಲೈಟಿಂಗ್ಸ್ ಇರುತ್ತೆ ಜನ ಜಾಸ್ತಿ ಇರ್ತಾರೆ ಏನೂ ಭಯ ಅನ್ನೋದಿರೋಲ್ಲ ಏನೂ ಇರೋಲ್ಲ ಖುಷಿಯಿಂದ ಹೋಗಿ ಜನಗಳ ಜೊತೆಯೆಲ್ಲ ಇದ್ದು ಎಲ್ಲ ಬರಬೋದು ಆಗ ತುಂಬನೇ ಮಕ್ಳೆಲ್ಲ ಓಡಾಡ್ತಿರ್ತಾರೆ ತುಂಬನೇ ಖುಷಿಯಾಗುತ್ತೆ ನೋಡೋದಕ್ಕೆ ದಸರಾ ಹಾಗೂ ನಮ್ಮ ಹಬ್ಬಗಳು ಮೈಸೂರಲ್ಲಿ ನಡೆಯುವಂಥ ಹಬ್ಬಗಳೆಲ್ಲ ನೋಡಿ ತುಂಬನೇ ಖುಷಿಯಾಗುತ್ತೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಮೈಸೂರು ಥರ ಎಲ್ಲೂ ಸೆಲೆಬ್ರೇಟ್ ಮಾಡೋಲ್ಲ ಅಂದ್ಕೊಳ್ತೀನಿ ದಸರಾನ ನಮ್ಮ ಮೈಸೂರಲ್ಲೇ ಗ್ರ್ಯಾಂಡು ಬೇರೆ ಎಲ್ಲೂ ಮಾಡೋಲ್ಲ ಆ ಥರ ಅಷ್ಟು ಗ್ರ್ಯಾಂಡಾಗೆಲ್ಲ ಮಾಡೋಕ್ಕೆ ಹೋಗೊಲ್ಲ ನಮ್ಮ ಮೈಸೂರಲ್ಲೇ ನಾವು ಮಾಡುವಂಥ ಹಬ್ಬ ಅದು ತುಂಬನೇ ಖುಷಿಯಾಗುತ್ತೆ ನಮ್ಮ ಮೈಸೂರು ಹೇಳ್ಬೇಕಂದ್ರೆ ಎಕ್ಸಮಿಷಿನ್ನು ಝೂ ಗಾಡು ಝೂ ಗಾಡುಗೆಲ್ಲ ಹೋದ್ರೆ ಪ್ರಾಣಿ ಪಕ್ಷಿಯೆಲ್ಲ ನೋಡಬೋದು ಮಕ್ಳೆಲ್ಲ ಚೆನ್ನಾಗಿ ಖುಷಿಯಾಗಿರ್ತಾರೆ ಖುಷಿ ಪಡ್ತಾರೆ ತುಂಬನೇ ಖುಷಿಯಾಗುತ್ತೆ ನೋಡೋದಕ್ಕೆ ಹಾಗೇ ನಾವು ಇದಕ್ಕೆ ಇದು ಫ್ಲವರ್ ಶೋಗೆ ಹೋಗ್ತೀವಿ ಸಂಜೆ ಟೈಮು ಫ್ಲವರ್ ಶೋನು ಚೆನ್ನಾಗಿರುತ್ತೆ ಅಲ್ಲಿ ಲೈಟಿಂಗ್ಸ್ ಎಲ್ಲ ಬಿಟ್ಟಿರ್ತಾರೆ ಫ್ಲವರ್ ಶೋ ದಿನ ದಿನ ಹೊಸ ಹೊಸ ಫ್ಲವರ್ ಶೋ ಅಲ್ಲಿ ಪುನೀತ್ ಅವ್ರದೆಲ್ಲ ಹಾಕಿರ್ತಾರೆ ಚೆನ್ನಾಗಿರುತ್ತೆ ಅದನ್ನೆಲ್ಲ ನೋಡೋಕ್ಕೆ ತುಂಬನೇ ಖುಷಿಯಾಗುತ್ತೆ ನೋಡೋದಕ್ಕೆ ಇನ್ನು ಹಬ್ಬ ಹೇಳ್ಬೇಕಂದ್ರೆ ದೀಪಾವಳಿ ಎಲ್ಲ ದೀಪಾವಳಿಗೆ ಪಟಾಕಿಯೆಲ್ಲ ಹೊಡಿತಾರೆ ದೀಪಾವಳಿ ಅಂದರೆ ತುಂಬನೇ ಖುಷಿಯಾಗುತ್ತೆ ದೀಪಾವಳಿನುವೇ ತುಂಬನೇ ಖುಷಿ ಯಾಕೆಂದ್ರೆ ಟೆಂಪಲ್ಗೆಲ್ಲ ದೇವಸ್ಥಾನಕ್ಕೆಲ್ಲ ಹೋಗ್ಬೋದು ಹುಡ್ಗಿರು ಹೆಣ್ಮಕ್ಳು ಚೆನ್ನಾಗಿರುತ್ತೆ ಅದೆಲ್ಲ ತುಂಬನೇ ಖುಷಿ ಕೊಡುವಂಥ ವಿಷಯ ಅವೆಲ್ಲ ತುಂಬನೇ ಖುಷಿಯಾಗುತ್ತೆ ಗಣೇಶ ಹಬ್ಬ ಗೌರಿ ಗಣೇಶ ಹಬ್ಬ ಅಂತ ಬಂದರೆ ಹೆಣ್ಣುಮಕ್ಳು ಸ್ಯಾರಿಯೆಲ್ಲ ಉಟ್ಕೊಂಡು ಚೆನ್ನಾಗಿರುತ್ತೆ ಹೆಣ್ಣುಮಕ್ಳಿಗೆ ಒಂಥರ ಆಮೇಲೆ ಎಲ್ಲ ಕಡೆಗೂ ಗಣೇಶನ್ನ ಕೂರಿಸಿರ್ತಾರೆ ಚೆನ್ನಾಗಿರುತ್ತೆ ಗಣೇಶ ಹಬ್ಬ ಗೌರಿ ಗಣೇಶ ಹಬ್ಬ ಅಂದರೆ ತುಂಬನೇ ಇಷ್ಟ ಗೌರಿ ಗಣೇಶ ಅಂದರೆ ತುಂಬನೇ ಖುಷಿಯಾಗುತ್ತೆ ಗೌರಿ ಹಬ್ಬದಲ್ಲಿ ಹೆಣ್ಮಕ್ಳೆಲ್ಲ ಸ್ಯಾರಿ ಉಟ್ಕೊಂಡಿರ್ತಾರೆ ಎಲ್ಲ ಏರಿಯಾಗಳಲ್ಲಿ ಊರುಗಳಲ್ಲಿ ಎಲ್ಲ ಚೆನ್ನಾಗಿ ಕಾಣಿಸ್ತಿರ್ತಾರೆ ಆಮೇಲೆ ಗೌರಿ ಗಣೇಶ ಅಂದಾಗ

ಯೂತ್ಸು ಚೆನ್ನಾಗಿ ಆಚರಿಸ್ತಾರೆ ತುಂಬನೇ ಖುಷಿಯಾಗುತ್ತೆ ನೋಡೋದಕ್ಕೆ ಅದನ್ನೆಲ್ಲ ನಾನು ಕೂಡ ಈಗ ಹಬ್ಬಗಳು ಬಂದರೆ ಗೌರಿ ಹಬ್ಬಕಂತೂ ಗೌರಿ ಹಬ್ಬ ವರ್ಷದಲ್ಲಿ ಗೌರಿ ಹಬ್ಬ ಮಾತ್ರ ಸ್ಯಾರಿ ಹಾಕ್ತೀನಿ ತುಂಬನೇ ಖುಷಿಯಾಗುತ್ತೆ ಆ ಥರ ಸ್ಯಾರಿ ಎಲ್ಲ ಹಾಕ್ಕೊಳ್ಳೋದಕ್ಕೆ ಮನೆಯಲ್ಲಿ ಹೇಳ್ತಾರೆ ಆದರೆ ಹಾಕೊಲ್ಲ ಗೌರಿ ಹಬ್ಬ ಈ ಥರ ಹೆಣ್ಮಕ್ಳ ಹಬ್ಬ ಬಂತು ಅಂದಾಗ ಹಾಕ್ತೀವಿ ದೀಪಾವಳಿಯಲ್ಲಿ ಪಟಾಕಿ ಹೊಡಿಯೋದು ದೀಪಾವಳಿ ಹಬ್ಬ ಆಚರಿಸೋದು ಎಲ್ಲ ಚೆನ್ನಾಗಿರುತ್ತೆ ಆಮೇಲೆ ಗೌರಿ ಗಣೇಶ ಹಬ್ದಲ್ಲಿ ಎಲ್ಲ ಕಡೆ ಹೋಗಿ ನಾವು ಗೌರಿ ಗಣೇಶ ಎಲ್ಲ ನೋಡ್ಕೊಂಡು ಬರೋದು ಪರ್ಚೇಸ್ ಮಾಡೋದೆಲ್ಲ ಚೆನ್ನಾಗಿರುತ್ತೆ ತುಂಬನೇ ಖುಷಿಯಾಗುತ್ತೆ ನಮ್ಮ ಮೈಸೂರು ಬಗ್ಗೆ ಹೇಳ್ಬೇಕಂದ್ರೆ ಇನ್ನು